ಹೌದು ಮೇಡಮ್ ಹೇಳಿ ಕಡಿಮೆ ಬೆಲೆಯಲ್ಲಿ ಸರಿ ಓಕೆ ಮೇಡಮ್ ಅಂದರೆ ನೀವು ಒಳ್ಳೆಯ ಟೈಮ್ಗೆ ಕಾಲ್ ಮಾಡಿದೀರಿ ಅಂದರೆ ನಮ್ದು ಈಗ ದೀಪಾವಳಿ ಆಫರ್ ಕೂಡ ಅಂದರೆ ನಾವು ಅದನ್ನ ಮುಂದುವರಿಸುವಂತ ನವಂಬರ್ ತಿಂಗಳ ಎಂಡ್ ತನಕ ಮುಂದುವರಿಸುದು ಅಂತ ಇದ್ದೇವೆ ಹಾಂ ಸರಿ ಮೇಡಮ್ ನೋಡಿ ಈಗ ನಿಮ್ಮದೊಂದು ಎಷ್ಟು ಬಜೆಟ್ಟ ಸರಿ ಇಪ್ಪತ್ತು ಸಾವಿರದ ಒಳಗೆ ಆದರೆ ನೋಡಿ ನಿಮಗೆ ಸ್ಯಾಮ್ಸಂಗ್ ಮೊಬೈಲ್ ಉಂಟು ಆಮೇಲೆ ರೆಡ್ಮಿ ಮತ್ತು ರಿಯಲ್ಮಿ ಮತ್ತು ಮೋಟ್ರೋಲಾ ಬರ್ತದೆ ಈ ಇಷ್ಟು ಮೊಬೈಲಲ್ಲಿ ನೀವೊಂದು ಯಾವುದು ಕಂಪೆನಿ ತಕೊಳ್ ಯಾವ ಕಂಪೆನಿ ಮೊಬೈಲ್ ತಕೊಳ್ಳಬೇಕಂತ ಬಂದು

ಹಾಂ ಸರಿ ಮೇಡಮ್ ನೀವು ಆಯ್ಕೆ ಮಾಡಿದ್ದು ಒಳ್ಳೆಯದಿದೆ ಯಾಕಂದರೆ ರೆಡ್ಮಿಗೆ ನೋಡಿ ಇದರಲ್ಲಿ ಅರವತ್ತು ನಾಲ್ಕು ಜಿ ಬಿ ಸ್ಟೋರೇಜ್ ಇದೆ ಆಮೇಲೆ ಫ್ರಂಟ್ ಕ್ಯಾಮರ ಕೂಡ ತುಂಬ ಒಳ್ಳೆಯದಿದೆ ಮ್ಯಾಮ್ ಕ್ವಾಲಿಟಿ ಇದ್ರದ್ದು ಯಾಕಂದರೆ ನೂರ ಇಪ್ಪತ್ತ್ಮೂರು ಮೆಗ ಫಿಕ್ಸಲ್ ಕ್ಯಾಮರ ಬರ್ತದೆ ನಿಮಗೆ ಫ್ರಂಟ್ ಕ್ಯಾಮರ ಎಷ್ಟು ನೀವು ಮ್ ಇದನ್ನು ಝೂಮ್ ಮಾಡಿದರೆ ಕೂಡ ಅಷ್ಟೆ ಅದರದ್ದು ಎಂತ ಪಿಚ್ಚರ್ ಕ್ವಾಲಿಟಿ ಏನು ಕಡಿಮೆ ಆಗುವುದಿಲ್ಲ ಅದೇ ರೀತಿ ಬ್ಯಾಟ್ರಿ ಕೂಡ ಅಷ್ಟೆ ಇದು ತುಂಬ ಒಳ್ಳೆಯದಿದೆ ನೀವು ಎಷ್ಟು ಟೈಮ್ ಯೂಸ್ ಮಾಡಿದರೆ ಕೂಡ ಬ್ಯಾಟ್ರಿ ಬ್ಯಾಕಪ್ ಆಗ್ತ ಇರ್ತದೆ ಸೋ ಒಳ್ಳೆಯದಿದೆ ನೀವು ಅಂದರೆ ಸೆಲೆಕ್ಟ್ ಮಾಡಿದ್ದು ಈಗ ಮೊಬೈಲ್ ಅಂದರೆ ನಿಮ್ಮ ಈಗ ನೀವು ಹೇಳಿದಿರಲ್ಲ ಒಂದು ಇಪ್ಪತ್ತು ಸಾವಿರದ ಬ ನಿಮ್ಮ ಬಜೆಟ್ ಅಂತ ನಿಮ್ಮ ಆ ಒಂದು ಬಜೆಟಿಗೆ ಈ ನಿಮ್ಮ ರೆಡ್ಮಿ ಮೊಬೈಲ್ ನೀವು ಆಯ್ಕೆ ಮಾಡಿದ್ದು ತುಂಬ ಒಳ್ಳೆಯದುಂಟು ತಕೊಳ್ಬೋದು ಮೇಡಮ್ ಹಾಂ ಹೌದು ಹೌದು ಮೇಡಮ್ ಖಂಡಿತ ಉಂಟು ಯಾಕಂದರೆ ಈಗ ನೋಡಿ ಕಂತಲ್ಲಿ ನೀವು ಕಟ್ಬೋದು ಅಂದ್ರೆ ನೀವು ಈಗ ಒಂದೇ ಸಲ ಕಟ್ಟಲಿಕ್ಕೆ ಕಷ್ಟ ಆಗುದಾದರೆ ಈಗ ನೀವು ಇದು ನಿಮ್ಮ ಬಜೆಗಿದ್ ಬಜೆಟಿಗಿಂತ ಜಾಸ್ತಿ ಇದ್ದು ಮೊಬೈಲ್ ತಕೊಳ್ಳುದಾದ್ರೆ ಅದ್ರಲ್ಲಿ ನಾವು ಖಂಡಿತ ನಿಮಗೆ ತಿಂಗ್ಳು ತಿಂಗಳು ಕಂತು ಕಟ್ಟಿ ಮೊಬೈಲ್ ತಕ ಅಂದರೆ ಮೊಬೈಲ್ ತಕೊಂಡು ಹೋಗ್ಬೋದ್ ಫಸ್ಟಿಗೆ ಮತ್ತು ಅದರ ಹಣವನ್ನು ನೀವು ಕಂತಿನ ಮುಖಾಂತರ ನೀವು ಕೊಡ್ಬೇಕಾಗ್ತದೆ ತಿಂಗ್ಳು ತಿಂಗಳು ಅದು ಕೂಡ ನಮ್ಮಲ್ಲಿ ಸೌಲಭ್ಯ ಉಂಟು ಹೌದು ಸರಿ ಸರಿ ಮೇಡಮ್ ಹೌದು ನೀವು ಬಂದು ಒಮ್ಮೆ ನೋಡಿ ಕರೆಕ್ಟಾಗಿ ನೀವು ಮಾತಾಡಿದರೆ ನಿಮಗೆ ಗೊತ್ತಾಗ್ತದಲ್ಲ ಸರಿ ಎಲ್ಲ ಮಾಹಿತಿ ತಿಳ್ಕೊಳ್ಬೋದಲ್ಲ ಇನ್ನೂ ಕೂಡ ಆಯ್ತ್ ಆಯ್ತು ಮೇಡಮ್ ಸರಿ